ಅಲೋ ನಮಸ್ತೆ ಸರ್ ಇದು ಗುರುಪ್ರಸಾದ್ ಗ್ಯಾಸ್ ಅವರಾ ಮಾತಾಡ್ತಿರೋದು ನಾನು ಕೊಪ್ಪಳದ ನಿವಾಸಿ ಮಾತಾಡ್ತಿರೋದು ನಾನು ಗ್ಯಾಸನ್ನು ಬುಕ್ಕಿಂಗ್ ಮಾಡಿದ್ದೆ ನಿಮ್ಮ ಗ್ಯಾಸ್ ಆಫಿಸ್ಸಿನವರು ತ್ ಗ್ಯಾಸನ್ನು ಬುಕ್ಕಿಂಗ್ ಮಾಡಿದ ಕೆಲವೇ ಕ್ಷಣದಲ್ಲಿ ತಂದು ನನಗೆ ಕೊಟ್ಟರು ನಾವು ಇರುವ ಸ್ಥಳದಲ್ಲೇ ಬಂದು ಅವರು ನನಗೆ ಕೊಟ್ಟರು ಮತ್ತು ಅದನ್ನು ತುಂಬ ಚೆನ್ನಾಗಿ ಅದನ್ನು ಕೂಡಿಸಿ ಮತ್ತು ಯಾವುದೇ ಅನಿಲ ಲೀಕ್ ಆಗದಂತೆಯೂ ಕೂಡಿಸಿದರು ಅವರು ಮತ್ತೆ ಪೈಪು ಹೋಗಿದ್ದರಿಂದ ತಕ್ಷಣವೇ ಪ ಹೊಸ ಪೈಪನ್ನು ತಂದು ಅವರು ಸ್ ಕೂಡಿಸಿದರು ಅವರು ಅದರ ಬಗ್ಗೆ ಸುರಕ್ಷತೆಯನ್ನು ಹೇಳಿದರು ನಮಗೆ ನಾವು ಅದರಂತೆ ತಿಳಿದುಕೊಂಡು ತುಂಬ ಗ್ಯಾಸನ್ನು ಸುರಕ್ಷಿತವಾಗಿ ಅಲ್ಲಿಯೂ ಯಾವುದೇ ತರಹದ ಮಕ್ಕಳನ್ನು ಬಿಡುವುದಿಲ್ಲ ಮಕ್ಕಳು ಹೋಗದಂತೆ ನೋಡಿಕೊಂಡೆವು ಮತ್ತು ಅವರು ತುಂಬ ಚೆನ್ನಾಗಿ ಸಪ್ಲೈ ಮಾಡುತ್ತಿದ್ದರು ಮತ್ತು ಅವರು ಗ್ಯಾಸನ್ನು ಸರಿಯಾದ ಸಮಯಕ್ಕೆ ತಂದುಕೊಟ್ಟರು ಆದ್ದರಿಂದ ಗ್ಯಾಸ್ ನಿಮ್ಮ ಆಪೀಸಿನವರು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತಿದ್ದಾರೆ ಇದೇ ರೀತಿಯಾಗಿ ಎಲ್ಲ ಕಡೆ ನಿಮ್ಮ ಆಪೀಸಿನವರು ತುಂಬ ಚೆನ್ನಾಗಿ ಕೆಲಸ ಮಾಡಲೆಂದು ನಾನು ಕೇಳುತ್ತೇನೆ ಮತ್ತು ಧನ್ಯವಾದಗಳು